ನಮ್ಮ ಮಂಡ್ಯ ಜಿಲ್ಲೆಯಲ್ಲಂತೂ ಎಲ್ಲ ಥರದ್ ಹಬ್ಬನೂ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅದರಲ್ಲೂ ದೀಪಾವಳಿ ಹೋಳಿ ಹುಣ್ಣಿಮೆ ಯುಗಾದಿ ಸಂಕ್ರಾಂತಿ ಯಾವ್ಯಾವುದು ತ ಯಾವ್ಯಾವ ಥರದ್ದು ಹಬ್ಬಗಳು ನೀವು ಹೇಳ್ತಿರೋ ಎಲ್ಲ ರೀತಿಯ ಹಬ್ಬಗಳನ್ನು ಎಲ್ಲ ಥರದ ಜನರು ಮಾಡ್ತಾರೆ ಇಲ್ಲಿ ಬರೀ ಈ ಈ ಕ್ ಜ ಈ ಕಡೆ ಜನ ಇಷ್ಟೇ ಮಾಡ್ತಾರೆ ಅದೇ ಮಾಡ್ತಾರೆ ಇದೇ ಮಾಡ್ತಾರೆ ಅಂತಿಲ್ಲ ಎಲ್ಲ ರೀತಿಯ ಹಬ್ಬಗಳನ್ನು ಮಾಡ್ತಾರೆ ಅದರಲ್ಲೂ ಗ್ರ್ಯಾಂಡಾಗಿ ಮಾಡುವಂಥದಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ದೊಡ್ಡ ದೊಡ್ಡ ಹಬ್ಬಗಳನ್ನ ಇಡೀ ಊರು ಜನಾನೇ ಮಾಡ್ತಾರೆ ಅದರಲ್ಲಿ ನಮ್ಮ ಶ್ರೀರಂಗಪಟ್ಟಣದ ರಥ ಸಪ್ತಮಿಯೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗುವಂಥ ಒಂದು ಹಬ್ಬ ಅಂದರೆ ಅದನ್ನು ಉತ್ಸವ ಅಂತಲೇ ಹೇಳ್ಬೋದು ರಥೋತ್ಸವ ರಥ ಸಪ್ತಮಿನ ಒಂದು ತ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ದೇವಸ್ಥಾನದ ಎಲ್ಲ ಸಿಬ್ಬಂದಿಗಳು ಸೇರಿ ಸೇರಿ ಈ ಬ್ ಬೆಳಗ್ಗೇಯೇ ಸೂರ್ಯ ಚಂದ್ರ ಅಂತ ಎರಡು ತೆ ಚಿಕ್ಕ ಚಿಕ್ಕ ತೇರುಗಳನ್ನು ಎಳಿತಾರೆ ಅದು ಎಳಿಬೇಕಾದರೆ ಆ ತೇರುಗಳು ಶ್ರೀರಂಗಪಟ್ಟಣದ ಎಲ್ಲ ಸುತ್ತಲೂ ಇರುವ ಅಂದರೆ ಎಲ್ಲ ಬೀದಿಗಳಲ್ಲಿ ಅದನ್ನು ಸುತ್ತಿ ಸುತ್ಕೊಂಡು ಅಂದರೆ ಅಲ್ಲಿರೋವಂಥ ಜನಗಳು ಕೂಡ ದೇವರ ದರ್ಶನಾನ ಬೆಳಗ್ಗೆ ಮಾಡ್ತಾರೆ ಆ ಸೂರ್ಯ ಚಂದ್ರ ಎಳೆದು ಎಳೆದ ನಂತರ ಸೂರ್ಯ ಚಂದ್ರ ರಥ ಎಳೆ ಎಳ್ದ ನಂತರ ಮಧ್ಯಾಹ್ನ ಆಗುವಾಗ ದೊಡ್ಡ ತೇರು ಆ ದೊಡ್ಡ ತೇರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಎಲ್ಲ ಥರದ ಡೆಕೋರೇಷನ್ ಮಾಡಿರ್ತಾರೆ ಜನಗಳು ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದೆಲ್ಲ ದೇವ್ಸ್ಥಾನ ಅಂದರೆ ದೇವಸ್ಥಾನಕ್ಕೆ ಬರ್ತಾರೆ ಅಂದರೆ ರಥೋತ್ಸವ ನೋಡೋಕ್ಕೆ ಬರ್ತಾರೆ ರಥೋತ್ಸವ ಇರಬೇಕಾದ್ರೆ ಅಂದರೆ ರಥ ಸಪ್ತಮಿ ದಿನ ಇಲ್ಲಿ ಒಂದು ಜಾತ್ರೆೈೇ ನಡೆಯುತ್ತೆ ಅದನ್ನೇ ನಮ್ಮೂರಿನ ಜಾತ್ರೆ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣ ಜಾತ್ರೆ ಅಂದರೆ ಅದು ಕೂಡ ಒಂದು ಪ್ರಸಿದ್ಧ ಪ್ರಮುಖವಾದ ಒಂದು ಜಾತ್ರೆ ತುಂಬ ಫೇಮಸ್ಸು ಇಲ್ಲಿ ಬೇರೆ ಎಲ್ಲ ಕಡೆಯಿಂದಾ ಜನಗಳು ಬಂದು ಈ ರಥೋತ್ಸವನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಆಟಗಳು ಕೆಲವೊಂದು ಆಟಗಳನ್ನಾಡಿಸ್ತಾರೆ ಮತ್ತು ಎಲ್ಲ ಥರದ್ದು ತಿಂಡಿಗಳು ಎಲ್ಲ ರೀತಿಯ ಅಂದರೆ ಯ್ ಯಾವ್ಯಾವ ಥರ ಮನೆ ಮನೆಗೆ ಆಗುವಂಥ ಅಂದರೆ ಮನೆ ವಸ್ತುಗಳು ಎಲ್ಲಾ ಮಾರ್ತಾರೆ ಆ ಜಾತ್ರೆಯಲ್ಲಿ ಎಲ್ಲರೂ ಅದನ್ನು ಖರೀದಿಸಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಜಾತ್ರೆ ಬಂತು ಅಂದರೆ ನಮಗೆಲ್ಲ ಭಾರೀ ಖುಷಿ ನಾವು ಎಷ್ಟೋ ದಿನಗಳಿಂದ ಜಾತ್ರೆ ಬ ಇನ್ನೇನು ಜಾತ್ರೆ ಬಂತು ಊರಿನ ಜಾತ್ರೆ ಬಂತು ಅಂತ ತುಂಬ ಖುಷಿಯಿಂದ ಕಾಯ್ತಾಯಿರ್ತಿವಿ